ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಐದು ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತ ಒಂಬತ್ತು ಮೂರು ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಮೂರು ಎಂಟು ಲಕ್ಷದ ಅರುವತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಆರು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು